ನಮಗೆ ಬೇಗ ಆಗೊಂಥ ತಿಂಡಿ ಅಂತ ಅಂದರೆ ನಮಗೆ ಉಪ್ಪಿಟ್ಟು ಅಥ್ವಾ ಒಗ್ಗರಣೆ ಇಲ್ಲಾಂದ್ರೆ ಅವಲಕ್ಕಿ ಅದನ್ನೇ ಗಡ ಗಡ ಮಾಡೋಕ್ಕೆ ಅಂದರೆ ಟಮೆಟ ಹಣ್ಣು ಹಸಿಮೆಣಸಿಕಾಯಿ ಆಮೇಲೆ ಉಳ್ಳಾಗಡ್ಡೆ ಎಲ್ಲ ಹೆಚ್ಕೊಳ್ತೀವಿ ಹೆಚ್ಕೊಂಡು ಗಡ ಗಡ ಒಲೆ ಮೇಲೆ ಎಣ್ಣೆ ಹಾಕಿ ಎಲ್ಲ ಸಾಸಿವೆ ಜೀರಿಗೆ ಕರಿಬೇವೆಲ್ಲ ಹಾಕಿ ಜಲ್ದಿ ಆಗೊ ಅಂಥ್ದಂದ್ರೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ದಿಂದೆ ಆಮೇಲೆ ನಮಗೆ ಬೇಕು ಅಂದ್ರೆ ಅವಲಕ್ಕಿ ಮಾಡ್ತೀವಿ ಅವಲಕ್ಕಿ ನೆನೆ ಬಿಡ್ತೀವಿ ಅವಲಕ್ಕಿನ ಸ್ವಲ್ಪೊತ್ತು ನೆನಿಟ್ಟು ತೊಳೆದು ನೆನೆಟ್ಟು ಅಕ್ಕಿಹೆಂಗೆ ನೆನೆ ಹಾಕ್ತಿವಂಗೆ ನೆನೆ ಹಾಕಿ ಆಮೇಲೆ ನೀರೆಲ್ಲ ಬಸಿದಿ ಹಿಂಡಿ ಇಡ್ತೀವಿ ಒಗ್ಗರಣೆ ಅವಲಕ್ಕಿ ಎರಡೂ ಸೇಮು ಬೆಳಿಗ್ಗಿನ ಊಟ ಅಂದ್ರೆ ಬೆಳಿಗ್ಗೆ ತಿಂಡಿ ಮಾಡಿದರೆ ಮಾಡ್ವಿ ಮಾಡ್ದಿದ್ರೆ ಇಲ್ಲ ಬೆಳಿಗ್ಗೆ ರೊಟ್ಟಿ ಮಾಡ್ತೀವಿ ರೊಟ್ಟಿ ಜೊತೆಗೆ ಒಂದು ಪಲ್ಯ ಮಾಡ್ತೀವಿ ಏನೇ ತರಕಾರಿ ಇರಬೋದು ಪಲ್ಯ ಅಂದ್ರೆ ಜೋ ಚಳಂಬ್ರಿ ಕಾಯಿ ಇರಬೋದು ಚವಳೆ ಕಾಯಿ ಇರಬೋದು ಆಮೇಲೆ ಪುಂಡಿ ಪಲ್ಲೆ ಇರಬೋದು ಒಟ್ಟು ಗಟ್ಟಿ ಪಲ್ಲೆ ಯಾವುದೋ ಒಂದು ಪಲ್ಲೆ ಮಾಡ್ತೀವಿ ಆಮೇಲೆ ಅದ್ರ ಜೊತೆಗೆ ಅನ್ನ ಬೇಳೆ ಸಾಂಬರು ಮಾಡ್ತೀವಿ ದಿನ ಡೇಲಿಯೇ ಅದನ್ನೇ ನಾವು ಮಾಡೋದು ಮಧ್ಯಾಹ್ನ ಊಟಕ್ಕೆ ಅನ್ನ ಬೇಳೆ ಸಾರು ಮಾಡ್ತೀವಿ ಬುತ್ತಿ ಗಿತ್ತಿ ಕಟ್ಟ ಬೇಕು ಆಯ್ತು ಅಂದರೆ ಭಾಳ ಅಡ್ಗೆ ಮಾಡ್ತೀವಿ ಎರ್ಡು ಸೇರು ಮೂರು ಸೇರು ಮತ್ತೆ ಇಲ್ಲಾಂದ್ರೆ ಒಂದು ಐವತ್ತು ಅರವತ್ತು ರೊಟ್ಟಿ ಸುಡ್ತೀವಿ ಅದು ಐವತ್ತು ಅರವತ್ತು ರೊಟ್ಟಿಗೆ ಪಲ್ಲೆ ಮಾಡ್ತೀವಿ ಗಟ್ಟಿ ಪಲ್ಲೆ ಅಂದರೆ ಪ ಮಾ ಪುಂಡಿ ಪಲ್ಲೆ ಪಲ್ಕನ ಪಲ್ಲೆ ಚವ್ಳಿ ಕಾಯಿ ಚಳ್ಳಂಬರಿ ಕಾಯಿ ಕೋಸಂಬರಿ ಕೋಸು ಗಡ್ಡೆ ಇಂಥವೆಲ್ಲ ಹೂ ಕೋಸು ಇಂಥವೆಲ್ಲ ಮಾಡ್ತೀವಿ ಬೆಂಡೆ ಕಾಯಿ ಬದನೇ ಕಾಯಿ ಇಂಥವೆಲ್ಲ ಪಲ್ಯಕ್ಕೆ ರೊಟ್ಯಾಕ ಪಲ್ಯ ಮಾಡ್ತೀವಿ ಆಮೇಲೆ ಮತ್ತೆ ಸಾಯಂಕಾಲ ಊಟಕ್ಕೆ ಅಲಸಂದೆ ಕಾಳು ಗೊತ್ತಲ್ಲ ಅಲಸಂದೆ ಕಾಳು ಗೊತ್ತಾ ಅಲಸಂದೆ ಅಂತ ಅದನ್ನ ಹಾಕ್ತೀವಿ ಅದನ್ನು ಹಾಕಿ ಉದ್ಕ ಮುದ್ದೆ ಅಂತ ಮಾಡ್ತೀವಿ ಮುದ್ದೆ ಮಾಡ್ತೀವಿ ನುಚ್ಚು ಹಾಕಿ ಸಣ್ಣದು ಜೋಳದ ನುಚ್ಚು ಜಿನ ಮಾಡ್ಸ್ಕೊಂಡು ಬಂದು ಆ ಜೋಳದ ನುಚ್ಚೆಲ್ಲ ವರ್ಣ ಮಾಡಿ ಅದನ್ನು ಹಾಕಿ ನೀರಿಗೆ ಅದನ್ನು ಕುದಿಯೋ ನೀರಿಗೆ ಹಾಕಿ ಮುದ್ದೆ ಮಾಡ್ತೀವಿ ಅದು ಒಂದು ದಿಸಕ್ಕ ದಿವಸ ನೈಟ್ ಒಂದು ದಿವಸ ದಿ ದಿನ ನೈಟ್ ಅದನ್ನು ಮುದ್ದೆ ಸಾರು ಮುದ್ದೆ ಉದ್ಕ ಮುದ್ದೆ ಮಾಡ್ತೀನಿ ಆಮೇಲೆ ಒಂದು ಒಂದು ಸಲ ಏನು ಬಿಡು ರೋಸಿಕೆ ಆಗೈತಿ ಅಂತ ಅಂದರೆ ಚಿತ್ರಾನ್ನ ಮಾಡ್ತೀವಿ ಚಿತ್ರಾನ್ನ ಅನ್ನ ಗಿನ್ನ ಎಲ್ಲ ಮಾಡ್ಕೊಂಡು ಒಂದ್ರಾಗೇ ಚಿತ್ರಾನ್ನಾಂದ್ರೆ ಎಲ್ಲ ಉಪ್ಪಿಟ್ಟಿಗೆ ಹಾಂಗೆ ಹುಳಿ ಕಾಸ್ಕೊಳ್ತೀವಿ ಆ ಥರ ಕಾಸ್ಕೊಂಡು ಅದಕ್ಕೆ ಅಕ್ಕಿ ತೊಳ್ದು ನೆನೆ ಹಾಕಿರೋ ಅಕ್ಕಿನ ಹಾಕಿ ಅದ್ರಾಗೆ ಚಿತ್ರಾನ್ನ ಮಾಡ್ತೀವಿ ಮತ್ತೆ ಇಲ್ಲ ಬಿಡು ಇನ್ನೂ ರೋಸಿಕೆ ಆಗೈತಪ್ಪ ಅಂತಂದ್ರೆ ಪಲಾವು ಮಾಡ್ತೀವಿ ಪಲಾವನ್ನು ಮಾಡ್ತೀವಿ ಒಂದೇ ಅಡುಗೆ ಅಂತೆಯೇ ಅಲ್ಲ ಅಡ್ಗೆದು ಬೇಕಾದಂಥ ವೆರೈಟಿ ಅಡ್ಗೆಳು ಮಾಡ್ತೀವಿ ಒಂದು ಒಂದು ದಿವಸ ದೋಸೆ ಮಾಡ್ತೀವಿ ದೋಸೆ ಅಕ್ಕಿ ದೋಸೆ ಮಾಡ್ತೀವಿ ಆಮೇಲೆ ಗೋಧಿ ದೋಸೆ ಮಾಡ್ತೀವಿ ಮತ್ತೆ ಪಡ್ಡು ಮಾಡ್ತೀವಿ ಮತ್ತೆ ಇದು ಇಡ್ಲಿ ಮಾಡ್ತೀನಿ ಇಂಥ ಇಂಥದ್ದೇ ಅಂತ ಟಿಫನ್ ಇಂದ ಏನಿಲ್ಲ ದೋಸೆ ಮಾಡ್ತೀವಿ ಇಡ್ಲಿ ಮಾಡ್ತೀವಿ ಪಡ್ಡು ಮಾಡ್ತೀವಿ ಪ್ರತಿಯೊಂದು ಉಪ್ಪಿಟ್ಟು ಅವಲಕ್ಕಿ ಒಗ್ಗರರ್ಣೆ ಇಂಥವೆಲ್ಲ ಮಾಡ್ಕೊಳ್ತೀವಿ ಆಮೇಲಾತು ಅಡ್ಗೆದಂತೂ ಇಷ್ಟೇ ನಮಗೆ ಬೆಳಿಗ್ಗೆ ಅಡ್ಗೆ ಬೇಕು ಮಧ್ಯಾಹ್ನ ಅಡ್ಗೆ ರಾತ್ರೆ ಮುದ್ದೆ ಮುದ್ದೆ ಗೊತ್ತಲ್ಲ ಮುದ್ದೆ ಗೊತ್ತಿಲ್ಲ ಮಂಗಳೂರು ಕಡೆ ಗೊತ್ತಲ್ಲ ಮುದ್ದೆ ರಾಗಿ ಮುದ್ದೆ ಹ್ಞುಂ ಅಂಥವೆಲ್ಲ ನಾವು ಮಾಡ್ತೀವಿ ಇನ್ನು ಒಂದು ಏನೆಂದ್ರೆ ಮುದ್ದೆ ಅಂತಂದ್ರೆ ನಮಗೀ ರಾಗಿ ಮುದ್ದೆಯು ಮಾಡ್ತೀವಿ ಜೋಳದ ಮುದ್ದೆ ಮಾಡ್ತೀವಿ ಇಷ್ಟವಾದ ಅಂದ್ರೆ ಜಾಸ್ತಿ ರಾಗಿ ಮುದ್ದೆ ರಾಗಿ ಮುದ್ದೆ ಮಾಡ್ತೀವಿ ಅದಕ್ಕೆ ಮತ್ತೆ ರಾಗಿ ಮುದ್ದೆಗೆ ಸರಿಯಾದ ರೀತಿ ಸಾಂಬಾರು ಮಾಡ್ತೀವಿ ಮತ್ತು ಚಿಕನ್ ಮಟನ್ನು ಮಾಡ್ಕೊಳ್ತೀವಿ ಉಣ್ತೀವಿ ಆಮೇಲೆ ಮೀನು ಮೀನು ತಿಂತೀವಿ ಮುದ್ದೆ ಮಾಡಿದಾಗ ರಾಗಿ ಮುದ್ದೆ ಮಾಡಿದಾಗ ಮೀನು ಮತ್ತೆ ಮಟನ್ ಸಾರು ಅಂತೆಲ್ಲ ಮಾಡಿದಾಗ ರಾಗಿ ಮುದ್ದೆ ಮಾಡ್ತೀವಿ ಇನ್ನಾ ಒಂದು ಏನೆಂದ್ರೆ ರಾಗಿ ಮುದ್ದೆ ಜೊತೆಗೆ ರಾಗಿ ರೊಟ್ಟಿಯೂ ಮಾಡ್ತೀವಿ ರಾಗಿ ರೊಟ್ಟಿ ಮತ್ತು ಅದು ಕಡಲೆ ಚಟ್ನಿ ಹಸಿಮೆಣಸಿಕಾಯಿ ಪಲ್ಲೆ ಚಟ್ನಿ ಒಣಮೆಣಸಿಕಾಯಿ ಬೆಲ್ಲ ಹಾಕಿ ಚಟ್ನಿ ಮಾಡ್ತೀವಿ ಅಂಥವೆಲ್ಲ ಮಾಡ್ಕೊಂಡು ಉಣ್ತೀವಿ ಇನ್ನು ಒಂದು ಏನೆಂದ್ರೆ ಜೋಳದ ರೊಟ್ಟಿಯೂ ಮಾಡ್ತೀವಿ ಆಮೇಲೆ ಅಕ್ಕಿ ರೊಟ್ಟಿಯೂ ಮಾಡ್ತೀವಿ ಅಕ್ಕಿ ರೊ ಅಕ್ಕಿ ಬೆ ತಂದು ಬಿಸ್ಗೊಂಡ್ಬಂದು ಅಕ್ಕಿ ರೊಟ್ಟಿ ಮಾಡ್ತೀವಿ ಅಕ್ಕಿ ರೊಟ್ಟಿಗೆ ಮತ್ತು ಇದು ತೆಂಗಿನಕಾಯಿ ಚಟ್ನಿ ಮಾಡ್ತೀವಿ ಇದನೆಲ್ಲ ಮಾಡ್ತೀವಿ ಮತ್ತೆ